ಶಿಕ್ಷಣ ಈಗಿನ ಕಾಲಕ್ಕ ಭಾಳ ಪ್ರಾಮುಖ್ಯತೆ ಹೊಂದಿದೆ ಈಗಿನ ಕಾಲದಲ್ಲೆ ಶಿಕ್ಷಣನೂ ಕಲಿಯಬೇಕು ಕಲಿಯಬೇಕು ಹಿಂದಿನ ಕಾಲದಲ್ಲಿ ಶಿಕ್ಷಣ ಕಲಿಲಿಕ್ಕೆ ಕಲಿಲಿಕ್ಕೆ ಅಷ್ಟೂ ಸೌಲಭ್ಯಗಳು ಇರಲಿಲ್ಲ ಆದರೆ ಈಗಿನ ಕಾಲದ ಶಿಕ್ಷಣಕ್ಕೆ ಭಾಳ ಸೌಲಭ್ಯ ಇದೆ ಹಿಂದಿನ ಕಾಲಕ್ಕೆ ಶಿಕ್ಷಣಕ್ಕೂ ಈಗಿನ ಕಾಲಕ್ಕೆ ಶಿಕ್ಷಣಕ್ಕೆ ಭಾಳ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಆದರೆ ಈಗಿನ ಕಾಲದ ಶಿಕ್ಷಣ ಒಂಥರ ಏನಾಗಿದೆ ಅಂದ್ರ ಬಂಡ್ವಾಳ ಆಗ್ಬಿಟ್ಟಿದೆ ಅಂದರೆ ದುಡ್ಡಿನ ಮೇಲೆ ನೆಡಿಯುವಂಥ ಶಿಕ್ಷಣ ಆಗಿದೆ ಅಂತ ಹೇಳ್ಬೋದು ಅದು ಯಾಕಂದೀ ಲಕ್ಷ್ಗಟ್ಲೇ ಡಾ ರೊಕ್ಕ ಕೇಳ್ತಿದ್ದಾರೆ ಒಂದು ಯಾವುದೋ ಒಂದು ಕೆಲವೊಂದು ಸ್ಕೂಲ್ ಸೇರ್ಸಬೇಕಂದರೆ ಲಕ್ಸ್ಗಟ್ಲೆ ಡೊನೇಷನ್ ಕೇಳ್ತಿದ್ದಾರೆ ಇಂಥ ಬಡವರು ಈಗಿನ ಬಡವರು ಕಲಿಯುದು ಭಾಳ ಕಷ್ಟವಾಗಿದೆ ಕಷ್ಟವಾಗಿದೆ ಅಂತ ಹೇಳ್ಬೋದು ಮತ್ತು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಳಿಗೆ ಭಾಳ ಶಿಕ್ಷಣವನ್ನು ಕೊಡ್ಬೇಕು ಕೊಡಬೇಕು ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಶಿಕ್ಷಣ ಅಷ್ಟು ಸರಿಯಾಗಿ ಕಲ್ಸ್ತಿದ್ದಿಲ್ಲ ಯಾಕಂದರೆ ಅವರು ಭಾಳ ಕಲ್ಸ್ಯ ನಾಲ್ಕು ಗೋಡೆ ಮಧ್ಯ ಗೋಡೆಗಳು ಮಧ್ಯಷ್ಟೆ ಅಷ್ಟೇ ಅವರು ಇರ್ತಿದ್ದರು ಈಗಿನ ಕಾಲದಲ್ಲಿ ಹಾಗಿಲ್ಲ ಪ್ರತಿಯೊಂದು ಹೆಣ್ಣು ಮಗು ಶಿಕ್ಷಣ ಕಲಿಯಾಕತ್ತೈತಿ ಶಿಕ್ಷಣ ಕಲಿಯೋದರಿಂದ ಅವ್ರ್ಗೊಂದು ಜ್ಞಾನಾರ್ಜನ ಮತ್ತು ಅವ್ರ್ಗ ವ್ಯವಹಾರ ಜ್ಞಾನ ಹೊರ್ಗಿಂದು ನಾಲೆಜ್ ಶಕ್ತಿ ಗೊತ್ತಾಗ್ತೈತಿ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಮುಂದೆ ಅಂತ ಹೇಳ್ಬೋದು ಶಿಕ್ಷಣದಲ್ಲಿ ಈಗಿನ ಕಾಲ ಶಿಕ್ಷಣದಲ್ಲಿ ಮುಂದೆ ಇದಾರೆ ಮತ್ತು ಉದ್ಯೋಗದಲ್ಲು ಮುಂದ ಇದಾರ ಅಂತ ಹೇಳ್ಬೋದು ಹೇಳ್ಬೋದು ಇವ್ರ್ಗೇ ಶಿಕ್ಷಣದಲ್ಲಿ ಭಾಳ ಅವ್ರು ಮುಂದ್ವರ್ದಿದ್ದಾರೆ ಹೇಳ್ಬೌದು ಈಗ ಸಾಧನೆಯಲ್ಲಿ ಅವ್ರು ಅಂತನೆ ಹೇಳ್ಬೋದು ಸಾಧನೆಯಲ್ಲಿ ಹೆಣ್ಮಕ್ಕಳಂತೂ ಸಹ ಮುಂದ ಅಂತ ಹೇಳ್ಬೋದು ಏಕೆಂದರೆ ಅವ್ರಲ್ಲಿ ಈಗ ಇರುವಂಥ ಪ್ರತಿ ಪ್ರತಿಭೆಯನ್ನು ನೋಡಿದರೆ ಭಾರಿ ಇದು ಅನಿಸ್ತೈತೆ ಖುಷಿ ಅನಿಸ್ತೈತೆ ಅವರಲ್ಲಿ ಅಂತ ಹೇಳ್ಬೋದು ಮೊದಲಿನ ಕಾಲದಲ್ಲಿ ಹಾಗಿದ್ದಿದ್ದಿಲ್ಲ ಅವ್ರ್ಗೆ ಜಾಸ್ತಿ ಹೊರ್ಗ ಬಿಡ್ತಿದ್ದಿಲ್ಲ ಅಂದರೆ ನಾಲ್ಕು ಗೋಡೆ ಮಧ್ಯದಲ್ಲೇ ಮನೆ ಗಂಡ್ರು ಮಕ್ಳಂತೂ ಅಷ್ಟೆ ನೋಡ್ಕೊಂಡು ಹೋಗ್ತಿದ್ದರು ಈಗಿನ ಕಾಲದಲ್ಲಿ ಹಾಗಿಲ್ಲ ಹೆಣ್ಣು ಹೊರಗೆ ಬಂದು ದುಡಿದು ದುಡಿದು ಉಳುದ್ ಗಂಡಿನ ಹಂಡಿನ ಸಮಾನವಾಗಿ ದುಡೀತಿದ್ದಾರೆ ಅಂತ ಹೇಳ್ಬೋದು ಇನ್ನು ಶಿಕ್ಷಣದಲ್ಲಿ ಪದ್ಧತಿ ಅಂದರೆ ಶಿಕ್ಷಣ ಭಾಳ ಸುಧಾರ್ಣೆಯಾಗಿದೆ ಅಂತ್ನು ಹೇಳ್ಬೋದು ಇದು ಒಂದ್ರೀತಿ ಇದು ಈಗ ತಂತ್ರಜ್ಞಾನ ಬಂದರಿಂದ ಇನ್ನುನು ಶಿಕ್ಷಣನ ಭಾಳ ಈಝಿಯಾಗಿ ಕಲಿತರಂತನು ಹೇಳ್ಬೋದು ಈಗ ಪೋನು ಮತ್ತು ಲ್ಯಾಪ್ಟ್ಯಾಪು ಮತ್ತು ಕಂಪ್ಯೂಟರ್ ಬಂದರಿಂದ ಶಿಕ್ಷಣವನ್ನು ಭಾಳ ಮುಂದೆ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಹಂಗೆ ಇದ್ದಿದಿಲ್ಲ ಅದು ಗೋಡೆ ಬರಹದ ಮುಖಾಂತ್ರನ ಕಲಿಸ್ತಿದ್ದರು ಪಾಠಗಳು ಮುಖಾಂತ್ರ ಮೂಕುಕ್ಕಾ ಮತ್ತು ಕಳ್ಸ್ತಿದ್ರು ಈಗ ಹಂಗೆ ಆಗ್ತಾ ಇಲ್ಲ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಇಂದಾನು ಆನ್ಲೈನ್ ಶಿಕ್ಷಣ ಕಲಿತಿದ್ದಾರೆ ಇದು ಮುಂದ್ವರ್ದಿದಂತನು ಹೇಳ್ಬೋದು ಆದರೆ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಹೆಂಗಂದ್ರ ತಮ್ಮ ಜೀವ್ನ್ದ ಅನುಭವದಿಂದನ ಪಾಠ ಹೇಳ್ತಿದ್ದರು ಅಂದ್ರ ಜೀವ್ನ್ದ ಅನ್ಭವದ ಪಾಠನ ಹೇಳ್ತಿರ್ಬೋದು ಪುಸ್ತಕದಲ್ಲಿ ಇರುವಂಥ ಒಂದು ಆಧ್ಯಾತ್ಮಿಕ ಬಗ್ಗೆ ಮತ್ತು ಮತ್ತದು ವಿಜ್ಞಾನ ಮತ್ತು ಇದ್ರ ಬಗ್ಗೆ ಹೇಳ್ತಿದ್ದರು ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಆನ್ಲೈನ್ ಶಿಕ್ಷಣ ಬಂದಿಂದ ಭಾಳ ಮುಂದ್ವರ್ದೈತಿ ಈಗಂದ ಎಲ್ಲಾ ಆನ್ಲೈನ್ದಾಗಿಂದ ಮೊಬೈಲು ಮತ್ತು ಕಂಪ್ಯೂಟರ್ ಬಳಕೆಯಿಂದ ಶಿಕ್ಷಣ ಕಲಿತಿದ್ದಾರೆ ಅಂತ ಹೇಳ್ಬೋದು ನೋಡ್ರಿ ಅಷ್ಟಾತ್ ಅಂತ ಹೇಳೋ